ಟ್ರಕ್ಕಿಂಗಲ್ಲಿ ಮುಖ್ಯವಾದ ಮುಖ್ಯವಾಗಿ ಬೇಕಾಗಿರುವುದು ಶಕ್ತಿ ಸಹನೆ ಸೋ ಹೈಕ್ ಮಾಡಬೇಕಾದ್ರೆ ಸುಸ್ತಾದಾಗ ಫಸ್ಟು ಎನರ್ಜೀನ ಹೇಗೆ ತಗೊಬೇಕು ಅಂದರೆ ಸ್ವಲ್ಪ ಹೊತ್ತು ಸುಧಾರ್ಸ್ಕೊಂಡು ನೀರು ಕುಡಿದು ಆದಷ್ಟು ಈ ಗ್ಲುಕೋಸ್ ಆಗಿರ್ಬೋದು ಹಣ್ಣುಗಳ್ನ ತಿನ್ನಬೇಕು ಎಣ್ಣೆ ಪದಾರ್ಥನ್ನೆಲ್ಲ ತಿನ್ಬಾರ್ದು ಎಣ್ಣೆ ಪದಾರ್ಥನ್ನೆಲ್ಲ ತಿಂದಾಗ ನಮ್ಮಲಿರುವ ಎನರ್ಜಿ ಕಡಿಮೆ ಆಗ್ತಾ ಹೋಗತ್ತೆ ಯಾವುದೇ ಒಂದು ಟ್ರಕ್ಕಿಂಗ್ ಮಾಡೋಕ್ಕೂ ಮುಂಚೆ ನಮ್ಮನ್ನು ನಾವು ಶಕ್ತಿಶಾಲಿಯಾಗಿ ಇಟ್ಕೊಳ್ಳೋದು ಎನರ್ಜಿಟಿಕ್ಕಾಗಿ ಇಟ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತದೆ ಯಾವುದೇ ಒಂದು ಟ್ರಕ್ಕಿಂಗ್ ಶುರುವಾಗಕ್ಕೂ ಮುಂಚೆ ಮೊದಲು ನಾವು ಒಂದು ಬೇಸಿಕ್ಕಾದ ವಾಮಪ್ ಎಕ್ಸರ್ಸೈಸ್ ಮಾಡಬೇಕು ವಾಮಪ್ ಎಕ್ಸರ್ಸೈಸ್ ಇಲ್ದಲೇ ಬಾಡಿ ಯಾ ಬಾಡಿ ಯಾವುದೇ ಎಕ್ಸರ್ಸೈಸ್ ಇಲ್ದಲೇ ಕೂತಾಗ ತುಂಬ ಅಶಕ್ತಿಗೆ ಒಳಾಗಾಗಿರತ್ತೆ ಅಂದರೆ ನೀವು ಜಾಸ್ತಿ ನಡೆಯಕ್ಕಾಗಲ್ಲ ಜಾಸ್ತಿ ಓಡೋಕ್ಕಾಗಲ್ಲ ಜಾಸ್ತಿ ಹೈಕ್ ಮಾಡೋಕ್ಕಾಗಲ್ಲ ಅದಕ್ಕಾಗಿ ಹೈಕ್ ಮಾಡಕ್ಕೂ ಮುಂಚೆ ಒಂದು ಹತ್ತು ನಿಮಿಷ ಬೇಸಿಕ್ ವಾಮಪ್ ಎಕ್ಸರ್ಸೈಸ್ ಮಾಡಬೇಕಾಗತ್ತೆ ವಾಮಪ್ ಆದಮೇಲೆ ನೀರು ಕುಡಿದು ಜಾಸ್ತಿ ಹೆವಿ ಫುಡ್ ಐಟಮ್ಸನ್ನ ತಿನ್ಲಾರ್ದಲೇ ಹೈಕ್ ಮಾಡಕ್ಕೆ ಸ್ಟಾರ್ಟ್ ಮಾಡಬೇಕು ಹೈಕ್ ಮಧ್ಯದಲ್ಲಿ ಸುಸ್ತಾದಾಗ ಒಂದು ಸ್ವಲ್ಪೊತ್ತು ಸುಧಾರ್ಸ್ಕೊಂಡು ಸುಸ್ತು ಸ್ವಲ್ಪ ಕಡಿಮೆ ಆಗ್ತಿದೆ ಅನ್ಸ್ದಾಗ ನೀರು ಕುಡಿದು ಹಣ್ಣುಗಳ್ನ ಬೇಕಾದರೆ ತಿನ್ಬೋದು ಅಥವಾ ಗ್ಲುಕೋಸ್ ಇರತ್ತಲ್ಲ ಗ್ಲುಕೋಸ್ ತೊಗೊಂಬೋದು ಅದು ಆದಮೇಲೆ ಎನರ್ಜಿ ಬರತ್ತೆ ಮತ್ತೊಂದು ಸ್ವಲ್ಪ ದೂರ ಹೋಗ್ಬೋದು ತುಂಬ ಲಾಂಗ್ ಹೈಕ್ಗಳಲ್ಲಿ ಜಾಸ್ತಿ ಸುಸ್ತಾಗೋ ಟೈಮಲ್ಲಿ ಒಂದು ಸ್ವಲ್ಪ ಸುಧಾರ್ಸ್ಕೊಂಡ್ ಸುಧಾರ್ಸ್ಕೊಂಡು ಹೈಕನ್ನ ಕಂಟಿನ್ಯೂ ಮಾಡಬೇಕು